ಹಲೋ ಸರ್ ಟೇಲರಿಂಗ್ ಮಾತಾಡ್ತಿರ ರೀ

ನನ್ನ ಬಟ್ಟೆ ಹೋಲಿಲಾಕೆ ಹಾಕಿದಲ್ಲ ರೀ ಹಾಂ ಸಿಡ್ರಲ್ಲ ಶರ್ವನ್ ಇದು ಟು ವೀಕ್ಸ್ ಆಯ್ತು ರೀ

ಇಲ್ಲ ರೀ ನಾ ಅಂದರೆ ಇನ್ನ ರೆಡಿ ಆಗಿಲ್ರಿ ಹಾಂ ಸರ್ ಇಲ್ಲಾ ಸರ್ ನಾ ಹಬ್ಬ ಕಡೆದ ಅಂತ ನಿಮ್ಗ್ ಕೊಟ್ಟಿದಾ ಬಟ್ ನೀವಿಲ್ಲ ಅಂತಂದ್ರೆ ಹಿಂಗೆ ಮಾಡ್ಲಾತ್ತಿರಿ ಮತ್ತು ರಿಸಿಪ್ಟ್ ಬೆ ನೀವು ಜಲ್ದಿ ಹೊಲಿತೆನಿ ರೊಕ್ಕ ಬಿ ಹೆಚ್ಚಿಗೆ ಕೊಟ್ಟಿದೆ ಮತ್ತು ಮತ್ತೆ ಹ್ಯಾಂಗೆ ಮಾಡ್ಬೇಕು ರೀ ನೀವು ಮತ್ತು ಹ್ಯಾಂಗ ಮಾಡ್ಬೇಕು ರೀ ನಾವು ಈಗ ಹಬ್ಬ ಬೇರೆ ಬಂತು ನಾವು ನೀವು ಹೊಲಿತಿರ ಏನೋ ಅಂತ ನಾವು ನಿಮ್ಮ ಮ್ಯಾಲೆ ಬರಸೆ ಮಾಡಿದ್ರ ನೀವು ಇಲ್ಲಾಂದರೆ ಹಿಂಗೆ ಮಾಡ್ಲತಿರಿ ನಾಳೆಗೆ ಬೇಕು ರೀ ನಮ್ಮ ಅಂದರ್ಬಿ ರೀ ರೊಕ್ಕ ಎಲ್ಲ ಜಲ್ದಿ ಕೊಟ್ಟಿದ್ದೇವೆ ಒಮ್ಮೆ ಎರಡು ವಾರಾಯ್ತ ನಿಮ್ಮವ ಹೊಲಿಲಕ್ ಕೊಟ್ಟು ನಾ ಹಾಂ ಸರ್ ಇಲ್ಲ ರೀ ನಮ್ಮ ನಾಳೆಗೇ ಬೇಕಿತ್ತೂ ನಾಳೆಗಿಲ್ಲ ಅಂದ್ರ್ ನಾಡ್ದು ಹಾಂ ಸರ್ ಬಟ್ ಆದರು ಜಲ್ದಿ ನೋಡ್ರಿ ಹೇಳ್ತೆ ನಾಡ್ದಿಗೆ ಬರ್ತೇನೆ ನಾವು ಕಂಪಲ್ಸರಿ ನನಗೆ ಬೇಕು ನೋಡ್ರೆ ಓಕೆ ಸರ್ ತ್ಯಾಂಕ್ಸ್